ಕೋಲಾರ ಜಿಲ್ಲೆಯಲ್ಲಿ ಪ್ರಧಾನವಾಗಿರುವ ಸ್ಥಳೀಯ ಮಾಧ್ಯಮ ಸಾ ಸಾಧನಗಳು ಅಥವಾ ಮಾಹಿತಿಯ ಮೂಲಗಳು ಯಾವುವೆಂದರೆ ಈ ಮೂಲಗಳು ಸಮಾಜವನ್ನು ಹೇಗೆ ಸುಶಿಕ್ಷಿತ ಮತ್ತು ಸಂಪೃತ್ತವಾಗಿಡಿಸುತ್ತುವೆಂದರೆ ಇಲ್ಲಿಯ ಸ್ಥಳೀಯ ವೃತ್ತಪತ್ರಿಕೆಗಳಿವೆ ನಮಗೆ ಸ್ಥಳೀಯ ಸಮಾಚಾರ ಹೇಗೆ ತಿಳಿಯುತ್ತದೆಂದರೆ ಸೋಶಿಯಲ್ ಮೀಡಿಯಾ ಪ್ರಕಾರ ಅಥವಾ ಕೋಲಾರ ಕನ್ನಡ ಪ್ರಭಾ ಅಥವಾ ಕೋಲಾರದ್ದೇ ಆದ ಪತ್ ದಿನಪತ್ರಿಕೆಯ ಪ್ರಕಾರ ತಿಳಿಯುತ್ತದೆ ನಮ್ಮ ಜಿಲ್ಲೆಯಲ್ಲಿ ಯಾವ್ದರು ವಿಷಯಗಳಿಗೆ ಮಾಧ್ಯಮದಲ್ಲಿ ಹೆಚ್ಚು ಗಮನದ ಆಗತ್ಯವಿದೆ ಸಾಮಾಜಿಕ ಸಂಪರ್ಕಗಳು ಎಲ್ಲ ಬೇಕಿದವೆ ಕೋಲಾರ ಜಿಲ್ಲೆಯಲ್ಲಿ ಪ್ರಾದಿನ್ಯವಾಗಿರುವ ಸ್ಥಳೀಯ ಮಾಧ್ಯಮ ಸಾಧನಗಳು ಯಾವುವೆಂದರೆ